ಅಡಿಕೆ ಬೆಳೆ ಪ್ರಧಾನವಾಗಿರುವ ನಮ್ಮ ಜಿಲ್ಲೆಯಲ್ಲಿ ಅಡಿಕೆಯನ್ನೇ ವ್ಯವಹಾರ ಉದ್ಯಮಗಳಲ್ಲಿ ಹೆಚ್ಚಾಗಿ ಬಳಸುತ್ತಾರೆ ಇನ್ನು ನಮ್ಮ ಮಲೆನಾಡು ವಾತಾವರಣದಲ್ಲಿ ಹೆಚ್ಚಾಗಿ ಅಡಿಕೆಯನ್ನು ಬೆಳೆಯುತ್ತಾರೆ ಅಡಿಕೆ ಕೃಷಿಯನ್ನೇ ಅವಲಂಬಿಸೋ ಕೆಲವು ಉದ್ಯಮಗಳು ಇವೆ ಅಡಿಕೆಯನ್ನು ತಂಬಾಕು ತಯಾರಿಕೆ ಅಪಾರ ಪ್ರಮಾಣದಲ್ಲಿ ಬಳಸುತ್ತಾರೆ ಅಲ್ಲದೆ ಅಡಿಕೆಯನ್ನು ಕೆಲವು ಔಷಧ ತಯಾರಿಕೆಯಲ್ಲೂ ಕೂಡ ಬಳಸುತ್ತಾರೆ ನನಗೆ ತಿಳಿದಿರುವ ಹಾಗೆ ಅಡಿಕೆಯಿಂದ ಅರೆಕಾ ಟೀ ಪೌಡರನ್ನ ತಯಾರಿಸಿ ಅದನ್ನು ಬೇರೆ ದೇಶಗಳಿಗೆ ರಫ್ತು ಮಾಡುತ್ತಾರೆ ಈ ಉತ್ಪನ್ನಕ್ಕೆ ವಿದೇಶಗಳಲ್ಲಿ ತುಂಬಾ ಬೇಡಿಕೆ ಇದೆ ಹಾಗೆ ವಿದೇಶದಲ್ಲಿ ಅಪಾರ ಪ್ರಮಾಣದ ಮಾರುಕಟ್ಟೆಯನ್ನು ಕೂಡ ಒದಗಿಸಿದೆ ಇನ್ನು ನಮ್ಮಲ್ಲಿ ಹೆಚ್ಚಾಗಿ ಹತ್ತಿಯನ್ನು ಕೂಡ ಬೆಳೆಯುತ್ತಾರೆ ಹಾಗೇ ಹತ್ತಿಯನ್ನು ಕೂಡ ಅವಲಂಬಿಸೋ ಕೆಲವು ಉದ್ಯಮಗಳು ಕೂಡ ಇವೆ ಪ್ರಮುಖವಾಗಿ ಸಣ್ಣ ನೇಕಾರರಿಂದ ಹಿಡಿದು ದೊಡ್ಡ ಮಟ್ಟಿನ ಕೈಗಾರಿಕೆಗೆ ಪ್ರಮುಖ ಕಚ್ಚಾ ವಸ್ತುವಾಗಿ ಹತ್ತಿಯನ್ನೇ ಅವಲಂಬಿಸಿದೆ ಇನ್ನು ವೈದ್ಯಕೀಯ ರಂಗದಲ್ಲೂ ಕೂಡ ಹತ್ತಿಯನ್ನು ಉಪಯೋಗಿಸುತ್ತಾರೆ ಇನ್ನು ತೋಟಗಾರಿಕಾ ಬೆಳೆಗಳಲ್ಲಿ ಮಾವು ಗೇರು ಸಪೋಟ ಕೂಡ ನಮ್ಮಲ್ಲಿ ಹೆಚ್ಚಿನ ಪ್ರಮಾಣದ ನಮ್ಮ ಕೃಷಿಕರು ಬೆಳೆಯುತ್ತಾರೆ ಮಾವು ಕೂಡ ಹಾಗೆ ಹಣ್ಣನ್ನು ಅವಲಂಬಿಸೋ ಕೆಲವು ಉದ್ಯಮಗಳು ಇದೆ ಅಲ್ಲದೇ ಮಾವಿನಮಿಡಿಯನ್ನು ಕೂಡ ಉಪ್ಪಿನಕಾಯಿ ಉದ್ಯಮದಲ್ಲಿ ಪ್ರಮುಖವಾಗಿ ಬಳಸುತ್ತಾರೆ ಗೇರು ಕೃಷಿಯಂತೂ ಹೇಳತೀರದಷ್ಟು ದೊಡ್ಡ ಮಟ್ಟದ ಮಾರುಕಟ್ಟೆ ಹಾಗೂ ಅದನ್ನು ಅವಲಂಬಿಸಿದ ಎಷ್ಟೋ ಸಣ್ಣ ಹಾಗೂ ದೊಡ್ಡಮಟ್ಟದ ಉದ್ಯಮವು ಇದೆ ಅಲ್ಲದೇ ಗೇರು ಹಣ್ಣಿನಿಂದ ಹಿಡಿದು ಬೀಜದವರೆಗೂ ಒಳ್ಳೆಯ ಬೇಡಿಕೆ ಇದೆ ಹಳ್ಳಿ ಪ್ರದೇಶದಲ್ಲಿ ಎಷ್ಟೋ ಬಡಕುಟುಂಬಕ್ಕೆ ಆಸರೆ ಕೂಡ ಈ ಗೇರು ಕೃಷಿ ಇಲ್ಲವೇ ಗೇರು ಉತ್ಪನ್ನ ಒನ್ ಎಂದು ಹೇಳಬಹುದು ಗೇರು ಬೀಜದ ಫ್ಯಾಕ್ಟ್ರಿಗಳು ಎಷ್ಟೋ ಮಹಿಳೆಯರಿಗೆ ಉದ್ಯೋಗವನ್ನು ಕೂಡ ಒದಗಿಸಿದೆ